ಹಲೋ ಹಾಂ ಲಕ್ಷ್ಮಿ ಮೇಡಮ್ ಏನ್ರಿ ಡಾಕ್ಟ್ರ್ ಹಾಂ ಮೇಡಮ್ ನಾನು ಮಂಜುಳ ಅಂತ ರೀ ಹುಬ್ಬಳ್ಳಿಯಿಂದ ಮಾತಾಡೋದು ಮೇಡಮ್ ನಾ ಹಾಸ್ಪೆಟ್ಲಿಗೆ ಬರಹತ್ತಿದ್ದೆ ಹಾಂ ಮೇಡಮ್ ನಾ ಹಾಸ್ಪೆಟ್ಲಿಗೆ ಬರಹತ್ತಿದೆ ನೀವು ಸಿಕ್ತೀರಾ ಈಗ ರಾತ ಮೇಡಮ್ ನಾಳೆ ರಿ ಹೌದ್ರಿ ಮೇಡಮ್ ಇಲ್ರಿ ನನ್ಗೆ ಹೊಟ್ಟೆ ಭಾಳ ನೋಯಿಸ್ತಿತ್ತು ಸ್ವಲ್ಪ ಫುಡ್ ಏನಾರು ಇನ್ಫೆಕ್ಷನ್ ಆಗಿರ್ಬೌದು ಅದಕ್ಕೆ ಬರಬೇಕುಂತ ಮಾಡಿದ್ದೆ ರಿ ಮೇಡಮ್ ಏನಾಗೋಲ್ಲ ನೀವು ಅಟ್ ಲೀಸ್ಟ್ ಒಂದು ಮೆಡಿಸನ್ನಾದ್ರು ಹೇಳ್ರಲ್ಲ ಫೋನ್ದಾಗ ಹುಷಾರಿಲ್ಲ ಅಂದ್ರೆ ನಾಳೆ ಬರ್ರಿ ಬೇಡರಿ ಮೇಡಮ್

ಇಲ್ಲ ಮೇಡಮ ಜಸ್ಟ್ ಸ್ಟಮಕ್ ಪೇನ್ ಐತಿ ಯಾವುದು ಮೆಡಿಸನ್ ತೊಗೊಂಡ್ರೆ ಕಡಿಮೆ ಆಗ್ತೈತೆ ಹೇಳಿರಿ ಅಂದ್ರೆ ನಾಳೆ ಬರ್ತೀನಿ ನಾನು ಬೆಳಿಗ್ಗೆ ಯಾಕ್ರಿ ಮೇಡಮ್ ಇವತ್ತು ಇಲ್ಲರೀ ಬೆಳಿಗ್ಗೆ ನಾನು ಕಾಲ್ ಮಾಡಿದ್ದೆ ಮೇಡಮ್ ಯಾರೂ ಪಿಕ್ ಮಾಡೇ ಇಲ್ಲ ನೀವು ಇಲ್ಲಿ ಆಫೀಸ್ನ್ಯಾಗ್ಸ ಹೌದ್ರಿ ಇಲ್ಲ ಮೇಡಮ್ ಇದೆರಿ ಒಂದು ಸ್ವಲ್ಪ ಆಮೇಲೆ ಏ ಮೇಡಮ್ ನೀವೀಗ ಎಲ್ಲಿ ನಿಮ್ದು ಬರ್ತೈತೆ ರಿ ಹಾಸ್ಪೆಟಲ್ ಹ್ಞೂ ಅಲ್ಲಿ ಬರ್ತಿತ್ತೇನ್ರಿ ಹೌದ್ರಿ ಹ್ಞೂ ಇಲ್ಲ ಮೇಡಮ್ಮ ಹ್ಞೂ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಫೀಸ್ ಎಷ್ಟೈಯ್ತ್ರಿ ಮೇಡಮ್ ನಿಮ್ದು ಹ್ಞೂ ನಾ ಫ್ರೀ ಐತ್ರಿ ಓಕೆ ರಿ ಮೇಡಮ್ ಓಕೆ ಆಯ್ತು ತೊಗೋರಿ ಮೇಡಮ್ ಹಾಂನ್ರೀ ಬಾಯ್